ಅಣ್ಣ ನಾವು ನಮ್ಮ ಮನೆಯ ಮದುವೆ ಸಮಾರಂಭದಲ್ಲಿ ಊಟಕ್ಕಾಗಿ ನಿಮ್ಮಲ್ಲಿ ಆದೇಶವನ್ನು ಇಟ್ಟಿದ್ವಿ ಹಾಗಾಗಿ ಈಗ ಕೆಲವೊಂದು ಸಮಸ್ಯೆ ಬಂದಿರೋದ್ರಿಂದ ನಮ್ಮಲ್ಲಿ ಮದುವೆಗೆ ಬರುವ ಜನಗಳ ಸಂಖ್ಯೆ ಕಡಿಮೆ ಆಗಿದೆ ಹಾಗಾಗಿ ನೀವು ಅಡುಗೆ ತಯಾರು ಮಾಡುವಾಗ ನಾವು ಹೇಳಿದ ಪ್ರಮಾಣಕ್ಕಿಂತ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಅಡಿಗೆಯನ್ನು ತಯಾರಿಸಿ ನಮಗೆ ಕಳಿಸಿ ಕೊಡಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ